ನಮ್ಮ ಹಿಂದೂ ಧರ್ಮದಲ್ಲಿ ಅದರಲ್ಲೂ ಮುಖ್ಯವಾಗಿ ಸಂಸ್ಕೃತಿ ಅನ್ನೋದು ನೋಡ್ತಾ ಬಂದರೆ ಮುಂಚೆ ಹಿರಿಯವ್ರ ಕಾಲದಲ್ಲಿ ಸಂಸ್ಕೃತಿ ಅನ್ನೋ ಒಂದು ಪದ್ಧತಿ ತುಂಬಾ ನಡ್ಸ್ಕೊಂಡು ಬಂದಿರುವಂಥದ್ದು ಯಾಕೆಂದರೆ ಹಿಂದೆ ಕಾಲದಲ್ಲಿ ಹಿರಿಯವ್ರು ಹೆಂಗಂದರೆ ಈಗ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರ್ವರೆಗೆ ಈ ರೀತಿ ನಾವು ಕಟ್ಟು ಪಾಡುಗಳನ್ನ ಅಥ್ವ ಆಚರಣೆಗಳನ್ನ ಪದ್ಧತಿಗೆ ಇದೇ ರೀತಿ ಪದ್ಧತಿಗಳನ್ನ ಅನುಸರಿಸ್ಕೊಂಡು ಬಂದಿರೋದು ಕೂಡ ಅಂದರೆ ಈಗ ನಾವು ಒಂದು ಹೆಣ್ಣು ಮುಟ್ಟಾದರೆ ಗುಡಿಗೆ ಹೋಗ್ಬಾರದು ಆಮೇಲೆ ಈ ಇದಾಗಿರ್ಬೋದು ಬೇರೆ ಬೇರೆ ರೀತಿಯ ಆಚರಣೆಗಳಾಗಿರ್ಬೋದು ಅಂದರೆ ಈಗ ಒಂದು ಗಂಡ ಸತ್ತರೆ ಹೆಂಡತಿ ಚಿತೆಗೆ ಹಾರೋದು ಇತ್ತು ಈ ಈ ಎಲ್ಲ ಪದ್ಧತಿಗಳು ಇದೆ ಅಲ್ಲ ಅದು ತುಂಬ ಹಿಂದೆ ಹಳೆ ಕಾಲದಿಂದ ಬಂದಿರೋವಂಥ ಪದ್ಧತಿಗಳು ಅದ್ರಿಂದ ಸೇಮ್ ಈಗ ಕೆಲ ಎಲ್ಲ ಜನ್ರೇಶನ್ಗಳಲ್ಲೂ ಕೂಡ ಆ ಪದ್ಧತಿ ಇನ್ನು ಕೂಡ ಆಚರಣೆಯಲ್ಲಿದೆ ಮನೆ ಮುಂದೆ ರಂಗೋಲಿ ಹಾಕೋದು ಅಂದರೆ ಈಗ ಅದು ಮನೆ ಅಲಂಕೃತವಾಗಿ ಈಗ ಮನೆ ಮುಂದೆ ಒಂದು ಸಗಣಿ ಸಾರ್ಸ್ಬಿಟ್ಟು ಆಮೇಲೆ ರಂಗೋಲಿ ಹಾಕೋದರಿಂದ ಮನೆ ಮುಂದೆ ಏನೋ ಒಂಥರ ಕಳೆ ಇರತ್ತೆ ಅನ್ನೋ ಒಂದು ದೃಷ್ಟಿಕೋನದಿಂದನು ಕೂಡ ಹಾಕ್ತಾರೆ ಆಮೇಲೆ ಮನೆ ಮುಂದೆ ಒಂದು ತುಳಸಿ ಗಿಡ ಇಡೋದು ಅದ್ರಗ್ಗೆ ನೀರು ಹಾಕೋದು ಅದನ್ನ ಪೂಜೆ ಮಾಡೋದು ತುಳಸಿ ಗಿಡನ ಒಂದು ದೇವರು ಅಂತ ತಿಳ್ಕೊಂಡ್ಬಿಟ್ಟು ಆ ಹೆಣ್ಣು ದೇವರಿಗೆ ಅದರಿಂದ ಪೂಜೆ ಮಾಡೋದು ಆ ಥರದ ಪದ್ಧತಿ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಇದೆ ಆಮೇಲೆ ಹಣೆಗೆ ಹೆಣ್ಮಕ್ಕಳು ಹಣೆಗೆ ಕುಂಕುಮ ಇಡೋದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಹಣೆಗೆ ಕುಂಕುಮ ಇಡೋವಂಥದ್ದು ಅದು ಕೂಡ ಒಂದು ಆಚರಣ ಪದ್ಧತಿನೇ ಯಾಕೆ ಆ ಥರದ್ದೆಲ್ಲ ಮಾಡ್ತಾರೆ ಅಂದರೆ ಅದೇ ಹಿಂದಿನ ಕಾಲದಲ್ಲಿ ಕೂಡ ಆ ರೀತಿ ಪದ್ಧತಿ ನಡ್ಕೊಂಡು ಬಂದಿತ್ತು ಈಗಿನ ಕಾಲದಲ್ಲಿ ಅದೊಂಥರ ಮಾಡ್ರನ್ ಆಗಿ ಇಟ್ಕೋಳ್ದೆ ಇರ್ಬೌದು ಆದರೆ ಈ ಇನ್ನು ಕೂಡ ಆ ಆಚರಣೆ ಪದ್ಧತಿ ಇದೆ ಯಾಕಂದರೆ ಹಿಂದೆ ನಮ್ಮ ತಂದೆ ತಾಯಿಗಳು ನಮ್ಮ ಅಜ್ಜ ಅಜ್ಜಿ ಆಗಿದ್ದರು ನಾವು ಅದೇ ರೀತಿ ಪದ್ಧತಿನ ಅನುಸರಿಸ್ತೀವಿ ಹಾಗೇ ಇರ್ತೀವಿ ಅನ್ನೋದನ್ನು ಕೂಡ ಈ ಪದ್ಧತಿ ಇನ್ನೂ ಕೂಡ ಮುಂದ್ವರಿತಾ ಇದೆ ಜನಿವಾರ ಧರಿಸೋದು ಈಗ ಲಿಂಗಾಯಿತ್ಸ್ ಆಗಿರ್ಬೋದು ಅಯ್ಯಂಗಾರ್ ಆಗಿರ್ಬೋದು ಇವರೆಲ್ಲ ಜನಿವಾರ ಹಾಕ್ಕೋತ್ತಾರೆ ಪೂಜೆ ಮಾಡ್ಬೇಕಂದರೆ ಅವ್ರ್ದೊಂದು ಪದ್ಧತಿ ಇರತ್ತೆ ಆಚರಣೆ ಹೇಗೆ ಮಾಡಬೇಕು ಅನ್ನೋದು ರೀತಿ ಆ ಪದ್ಧತಿ ಅನುಸಾರವಾಗ್ಬಿಟ್ಟು ಆ ಥರದ್ನೆಲ್ಲ ಧರಿಸ್ಕೊಂಡು ಪೂಜೆ ಮಾಡೋದು ದೇವ್ಸ್ಥಾನಗಳಿಗೆ ಹೋಗೋದು ಆ ಥರ ಪದ್ಧತಿನ ಅವರು ಆಚರಿಸ್ತಾರೆ ಈಗ ಉ ಕೆಲವೊಂದು ಹೆಣ್ಣ್ಮಕ್ಕಳು ಆಗಿರ್ಬೋದು ಗಂಡ್ಮಕ್ಳು ಆಗಿರ್ಬೋದು ದೇವರಿಗೇನೋ ಹರಕೆ ಹೊತ್ಕೊಂಡು ಇರ್ತಾರೆ ಅಂದರೆ ಹರಕೆ ಅಂದರೆ ಏನೋ ಒಂದು ಈಗ ಗಣೇಶನ್ನ ಲೆಕ್ಕ ಇಡ್ಕೊಂಡರೆ ಸಂಕಷ್ಟಮಿ ಅಂತ ಅಂದೇಳಿ ಮಾಡ್ತಾರೆ ಆ ಥರದ ಸ ಚ ಆ ಥರ ಮಾಡ್ಬೇಕಾದರೆ ಉಪವಾಸ ವೃತಗಳನ್ನ ಮಾಡೋದು ಅಂದರೆ ಇವತ್ತು ನಾನು ಒಂದು ಇಡೀ ದಿನ ಉಪವಾಸ ಇದ್ದರೆ ನಾನು ಅನ್ಕೊಂಡಿದ್ದು ಆಗುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ಉಪ್ ಇಡೀ ದಿನ ಉಪವಾಸ ಇರೋದು ಆ ಥರ ಪದ್ಧತಿಗೆ ಈಗಲು ಕೂಡ ತುಂಬ ಜನ ಒಳಗಾಗಿದ್ದಾರೆ ಈಗಲು ಕೂಡ ಅದು ಅನುಸರಣೆ ಅಲ್ಲಿ ಇದೆ ಅಂತಾನು ಹೇಳ್ತೀನಿ ಯಾಕಂದರೆ ಬೇರೆಯವರು ಯಾರೂ ಆ ಥರ ಮಾಡ್ಲಾರಂಗಿಲ್ಲ ಎಲ್ಲೋ ಒಬ್ಬರು ಹೀಗೆ ಬೇರೆ ಜನರೇಶನ್ ಇರೋರು ಇರೋರು ಮಾತಾಡಲ್ಲ ಆ ರೀತಿ ಮಾಡಲ್ಲ ಅನ್ರ್ ಅನ್ನೊಂಗಿಲ್ಲ ಎಲ್ಲರು ಕೂಡ ಈ ಪದ್ಧತಿನ ಅಳವಡಿಸ್ಕೊಂಡು ಮಾಡ್ತಿರ್ತಾರೆ ಬೇರೆ ಬೇರೆ ಪದ್ಧತಿಗಳು ಇನ್ನೂ ಕೂಡ ಇದಾವೆ ಮೂಢ ನಂಬಿಕೆಗಳಂತ ಬರತ್ತೆ ಇನ್ನ ಒಂದು ಆಮೇಲೆ ದೇವ್ರ ಮೇಲೆ ಅತಿಯಾಗಿ ನಂಬಿಕೆ ಇಡೋದು ನಮ್ಮ ಈಗ ಮನೇಲಿ ಏನೋ ಒಂದು ಯಾರಿಗೋ ಏನೋ ಒಂದು ಜ್ವರನೋ ಅಥವ ಏನೋ ಬಂದಿರತ್ತೆ ಅದರಿಂದ ನನ್ನ ಮಗುಗೆ ಹುಷಾರು ಆದರೆ ನಿನಗೆ ಬಂದು ದೇವರಿಗೆ ಒಂದು ಕುರಿ ಬಲಿ ಕೊಡ್ತೀನಿ ಹಾಗೆ ಹೀಗೆ ಅಂತ ಆ ಥರದ ಪದ್ಧತಿ ಪದ್ಧತಿನ ಅನುಸರಿಸ್ಕೊಂಡು ದೇವ್ರ ಹತ್ರ ಹರಕೆ ಕಟ್ಕೊಳ್ಳೋದು ಈ ಥರೆಲ್ಲಾ ಮಾಡ್ತಿರ್ತಾರೆ ಇದು ಒಂದು ಪದ್ಧತಿ ಆಚರಣೆಯಲ್ಲಿರೋದು ಈಗಲೂ ಕೂಡ ಹಿಂದೂ ಧರ್ಮದಲ್ಲಿ ಗಟ್ಟಿಯಾಗಿ ನೆಲೆಯೂರಿದೆ ಅಂತಾನು ಹೇಳ್ತೇನೆ ಯಾಕಂದರೆ ಸಮಾಜ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನರು ಕೂಡ ಒಂದು ಸಂಸ್ಕೃತಿ ಅಂತ ಬಂದರೆ ಕೆಲವು ಎಲ್ಲ ಈಗ ಅದೇ ಮನೆ ಮುಂದೆ ರಂಗೋಲಿ ಹಾಕೋದು ಸೂರ್ಯಗೆ ತೀರ್ಥ ಎರೆಯುವುದು ಅನಂದ್ರೆ ಹಣೆ ಮೇಲೆ ಕುಂಕುಮ ಇಟ್ಕೊಳ್ಳೋದು ಆಗಿರ್ಬೋದು ಜನಿವಾರ ಹಾಕೊಳ್ಳೋದು ಆಗಿರ್ಬೋದು ಒಂದು ಪೂಜೆ ಕೋ ಹೋಗೋ ಪೂಜೆ ಮಾಡುವಂಥದ್ದು ಆಗಿರ್ಬೋದು ಆಮೇಲೆ ಉಪವಾಸ ಮಾಡೋದು ರೋಜ ಮಾಡೋದು ಅಂತಾರಲ್ಲ ಆ ಥರದ್ದೆಲ್ಲ ಪದ್ಧತಿಗಳನ್ನ ಕೂಡ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಅದು ತುಂಬ ನಮ್ಮ ಸಮಾಜದಲ್ಲಿ ಅಳವಡಿಕೆ ಆಗಿದೆ ಚಿಕ್ಕೋರು ಇಂದ ಹಿಡ್ದು ದೊಡ್ಡೋರು ಎಲ್ಲ ಎಲ್ಲ ವಯಸ್ನವರು ಕೂಡ ಈಗ ಒಂದು ದಸರಾ ಅಂದು ಅಂತ್ಹೇಳಿ ಹಬ್ಬ ಬರುತ್ತೆ ಹಬ್ಬ ಆ ಹಬ್ಬದಲ್ಲಿ ಒಂದು ಈ ಒಂದು ಒಂಬತ್ತು ದಿನನೂ ಹತ್ತು ಹನ್ನೊಂದು ದಿನಾನು ಎಲ್ಲ ಹೆಣ್ಮಕ್ಕಳು ಹೋಗ್ಬುಟ್ಟು ಬನ್ನಿ ಮಹಾಂಕಾಳಿ ಒಂದು ದೇವ್ಸ್ಥಾನದಲ್ಲಿ ಪೂಜೆ ಮಾಡೋದು ಗುಡಿ ಸುತ್ತೋದು ಇದು ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ನಾವು ನಮಗೆ ಒಂದು ಒಳ್ಳೆಯ ಗಂಡ ಸಿಗಲಿ ಅನ್ನೋರು ಆ ಥರ ಒಬ್ಬ ಆ ಥರ ಇಂಟೆನ್ಷನಲ್ಲಿ ಒಬ್ರು ಮಾಡ್ತಾರೆ ಆಮೇಲೆ ನಂಗೆ ನಮಗೆ ನಮ್ಮ ಕುಟುಂಬಕ್ಕೆ ನಮಗೆ ಒಳ್ಳೆಯದು ಆಗಲಿ ಅನ್ನೋ ಒಂದು ಇಂಟೆನ್ಷನ್ನ ಇಟ್ಕಂಡು ಇದೆಲ್ಲ ಮಾಡಿದರೆ ನಮಗೆ ಅನ್ಕೊಂಡಿದ್ದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಅವ್ರಲ್ಲಿ ಇದೆ ಅಂತ ಅಂದೇಳಿ ಅವ್ರು ಆ ಪದ್ಧತಿನ ಈಗಲೂ ಕೂಡ ಆಚರಣೆ ಮಾಡ್ತಾ ಇದಾರೆ ಅಂತಂದೇಳಿ ಕಾಣ್ತಾ ಹೋಗ್ತಿದ್ವಿ ಸಮಾಜದಲ್ಲಿ ಸಮಾ ಈಗ ಇದಷ್ಟೇ ಅಲ್ಲದೇ ಇನ್ನು ಬೇರೆ ಬೇರೆ ಪದ್ಧತಿಗಳು ಇದಾವೆ ಆಮೇಲೆ ಈಗ ಯಾವುದೋ ಒಂದು ವ್ಯಕ್ತಿಗೆ ಮೈಯಲ್ಲಿ ದೇವ್ರು ಬರುತ್ತೆ ಆ ದೇವರು ಏನೋ ಹೇಳ್ಕೆ ಹೇಳ್ತಾನೆ ಅದನ್ನೇ ನಾವು ನಂಬ್ಕೊಂಡು ಆ ದೇವ್ರು ಹಿಂಗೆ ಹೇಳಿದೆ ನಾವ್ಹಂಗೆ ಮಾಡಬೇಕು ಅನ್ನೋ ಪದ್ಧತಿಗೂ ಕೂಡ ಒಳಗಾಗಿದ್ದು ಇರೋರು ಕೂಡ ನಮ್ಮಲ್ಲಿ ಕಾಣ್ತಾ ಹೋಗ್ತಾರೆ ಅಂದರೆ ಅಷ್ಟು ಆಳವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಜನರುಗಳು ಮೂಢ ನಂಬಿಕೆಗಳಿಗೆ ಒಳಗಾಗಿರೋರು ಕಾಣ್ಸ್ತಾರೆ ಆಮೇಲೆ ಸಂಸ್ಕೃತಿ ಅಂತ ಬಂದಾಗ ಇದು ಎಲ್ಲ ಆಚರಣೆ ಪದ್ಧತಿಗಳು ಕೂಡ ಗಟ್ಟಿಯಾಗಿ ಇಲ್ಲಿ ನಮ್ಮ ಸಮಾಜದಲ್ಲಿ ಇದು ನೆಲೆಯೂರಿದೆ ಅಂತನೂ ನಾವು ಹೇಳಾಕೆ ಇಷ್ಟ ಪಡ್ತೀವಿ